ನನ್ನ ಸಂಸ್ಕೃತಿಯಲ್ಲಿ ನಾನು ಮಾಡೋದು ಒಂದೆ ಅಂದರೆ ರೋಸಾವನ್ನು ಮಾಡ್ತೀನಿ ಏಕೆ ಅಂದರೆ ನಾನು ಮುಸ್ಲಿಮ್ ಆಗಿರೋದರಿಂದ ನನಗೆ ರೋಸಾ ಒಂದೇ ಸಂಸ್ಕೃತಿಯಲ್ಲಿ ಬರೋದು ಆ್ಯಂಡ್ ರೋಸಾ ಇಡೋದರಿಂದ ಏಕೆ ಅಂದರೆ ನಾನು ಮುಸ್ಲಿಮ್ ಆಗಿರೋದರಿಂದ ನನಗೆ ಈಗ ರಂಜಾನ್ನಿಂದ ಮಂತ್ ಆಗಿದೆ ಸೋ ರೋಸಾ ಅಂತ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಸೈನ್ಸ್ ಅಲ್ಲಿ ನೋಡ್ಬೇಕಾದರೆ ರೋಸ ಅನ್ನದು ಇಂಟರ್ಮಿಟನ್ ಫಾಸ್ಟಿಂಗ್ ಅಂತ ಈಗ ನವ ಡೇಸಲ್ಲಿ ಏನು ಹೇಳ್ತಿದ್ದೀವಿ ಅದನ್ನ ನಾವು ರೋಸಾ ಅಂತ ಹೇಳ್ತೀವಿ ನಮ್ಮ ಕಾ ನಮ್ದ ಸೈನ್ಸ್ ಏನು ಈಗ ಹೇಳಿದೆ ಇಂಟರ್ಮಿಟನ್ ಫಾಸ್ಟಿಂಗ್ ಅಂತ ಅದನ್ನ ನಾವು ಹಿಂದಿನ ಕಾಲದಲ್ಲೂ ರೋಸಾ ಅಂತಾನೇ ಮಾಡ್ಕೊಂಡು ಬಂದಿದ್ದೀವಿ ಈ ಈ ರೋಸಾಯಿಂದ ನಮ್ಮದು ಏನು ಇಂಪಾರ್ಟೆನ್ಸ್ ಏನು ಅಂತಂದರೆ ರೋಸಾ ಇಡದರಿಂದ ನಮ್ಮದು ಸ್ಟಮಕಿಂದು ಏನೋ ವೆಸ್ಟ್ ಏನಿರತ್ತೆ ಏನು ಪಾಚಿ ಹೇಳ್ತೀವಿ ಏನೋ ಏನೋ ಸ್ವಲ್ಪ ಹಾಲ್ಗೆ ಏನಾದರು ಇದಾಗಿರತ್ತಲ್ಲ ಅದು ಕ್ಲಿನ್ ಅಪ್ ಆಗುತ್ತೆ ಅದು ಪ್ಲಶ್ ಅಪ್ ಆಗುತ್ತೆ ಅಂತ ಹೇಳಿ ಇದು ರೋಸಾನ್ನ ಮಹತ್ವ ಅಂತ ಹೇಳ್ತೀನಿ ಆಮೇಲೆ ರೋಸಾದ ಮಹತ್ವ ಇಂದ ನಾವು ರೋಸಾ ಎಡ್ತಿವಿ ಅಂತಂದರೆ ಬರಿ ಉಪವಾಸ ಇಡದು ಏನು ಇರದು ಅಂತ ಅಲ್ಲ ರೋಸಾ ಇಡ್ಬೇಕಾದರೆ ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ನಾವು ಎಲ್ಲ ತರಹದ ಎಲ್ಲ ತರಹದ ಇದು ಪಾಪಗಳಿಂದ ನಾವು ದೂರ ಇರ್ತಿವಿ ಅಂದ್ರೆ ಈ ಯಾವ್ತರ ಅಂದ್ರೆ ಸುಳ್ಳ್ ಹೇಳೋದು ಇನ್ನೊಬ್ಬರಿಗೆ ಬೈಯ್ಯದು ಇನ್ನೊಬರ ಬಗ್ಗೆ ಹಿಂದೆ ಮಾತಾಡದು ದೊಡ್ಡ ದೊಡ್ಡ ಪಾಪಗಳು ಚಿಕ್ಕ ಚಿಕ್ಕ ಪಾಪಗಳು ಕಳ್ಳ ಕಳ್ಳತನ ಮಾಡದು ಆ ಥರ ಎಲ್ಲಾ ಈ ಥರ ಎಲ್ಲ ಪಾಪಗಳಿಂದ ನಾವು ದೂರ ಇರಬೇಕು ಯಾಕಂದರೆ ನಾವು ಈ ಥರ ಪಾಪಗಳನ್ನು ಮಾಡಿದರೆ ನಮ್ದು ರೋಸಾ ಅನ್ನು ನಾವು ನಮ್ಮೆಲ್ಲನ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಸೋ ರೋಸಾನ ಮಹತ್ವ ಸಿ ಬರಿ ಇದು ಹೊಟ್ಟೆ ಉರ್ಸ್ಕೊಂಡು ನೀದ್ ಕುಲ್ದ ಕುಡಿದಲೆ ನಾವು ಇದನ್ನ ಉಪವಾಸ ಮಾಡೋದು ಅಂತ ಹೇಳಲಾರೆ ಹೇಳಕಾಗಲ್ಲ ಇದರಿಂದ ನಾವು ನಮ್ಮ ಪಾಪಗಳನ್ನು ಆದಷ್ಟು ಆದಷ್ಟು ಎಷ್ಟಾಗತ್ತೆ ಅಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಅದನ್ನ ಡಿಕ್ರೀಸ್ ಮಾಡ್ತಾ ಹೋಗಬೇಕು ಇಲ್ಲಂದರೆ ನಮ್ಮದು ರೋಸಾ ಅಪ್ರೂವ್ ಆಗಲ್ಲ ಆಮೇಲೆ ಇನ್ವಂದು ಹೇಳ್ಬೇಕು ಅಂತಂದರೆ ಈ ರಂಜಾನ್ಮ ಮಂತಲ್ಲೆ ನಾವು ರೋಸಾ ಇಡ್ತೀವಿ ಏನಿಕ್ಕೆಂದರೆ ಇದರಲ್ಲಿ ನಮ್ಮದು ಏನು ಶೈತಾನ್ ಅಂತ ನಾವೇನು ತಗೋಳ್ತೀವಿ ಅದು ಏನದು ನೆಗೆಟಿವ್ ತಾಟ್ಸ್ ಅಂತ ಏನು ನಮ್ಮ ಬಾಡಿಲಿ ಇರತ್ತೆ ಅದನ್ನ ನಾವು ಆಲ್ಮೊಸ್ಟ್ ಆಲ್ ಕಂಟ್ರೋಲ್ ಮಾಡ್ತೀವಿ ಅದನ್ನ ನೆಗೆಟಿವ್ ತಾಟ್ನ್ನ ನಾವು ಆಲ್ಮೊಸ್ಟ್ ಆಲ್ ಕಂಟ್ರೋಲ್ ಮಾಡ್ತೀವಿ ಈಗ ನೆಗೆಟಿವ್ ತಾಟ್ನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ತಿವಂದರೆ ಈಗ ಮುಂದೆ ಯಾರೋ ಕುತ್ಕೊಂಡು ತಿಂತಿದಾರೆ ಅದನ್ನ ನೋಡಿ ನಮಗೂ ತಿನ್ಬೇಕ್ಕನ್ಸತ್ತೆ ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಆ ನೆಗೆಟಿವ್ ತಾಟ್ನ್ನ ಕಂಟ್ರೋಲ್ ಮಾಡ್ತೀವಿ ಒಬ್ರು ಬಗ್ಗೆ ಇನ್ನೊಬ್ರ ಮಾತಾಡ್ತಿದ್ದಾರೆ ನಮಗು ಮಾತಾಡ್ಬೇಕು ಅನ್ಸಾ ಅನ್ಸುತ್ತೆ ಬಟ್ ಅದನ್ನ ಆ ನೆಗೆಟಿವ್ ತಾಟ್ನ್ನ ನಾವು ಸ್ಟಾಪ್ ಮಾಡ್ತೀವಿ ಇದು ಅದರದ್ದು ಮಹತ್ವ